ಹಲೋ ನನ್ನ ಫಸ್ಟ್ ಪ್ರೋಡಕ್ಟ್ ಬಂದ್ಬಿಟ್ಟು ಶೂ ಶೂ ಶೂ ಎಲ್ಲರೂ ಯೂಸ್ ಮಾಡ್ತೀರಾ ಡೈಲಿ ಎಲ್ಲರೂ ಶೂನ ಯೂಸ್ ಮಾಡ್ತೀರಾ ಮತ್ತು ಅದೇ ಥರ ಶೂ ನನ್ನತ್ರ ಬೇ ನನ್ನತ್ರ ತುಂಬಾ ಶೂಗಳಿವೆ ಆ ಥರ ಏನಿಲ್ಲಾಂದ್ರೂ ಟೆನ್ ಹತ್ತು ಜೊತೆ ಶೂಗಳಿವೆ ಹತ್ತು ಜೊತೆ ಶೂಗಳಿವೆ ಆ ಶೂ ಎಲ್ಲಾ ಒಳ್ಳೊಳ್ಳೆ ಕಂಪ್ನಿದ್ದೆ ಬ್ರಾಂಡೆಡ್ಸ್ ಪೂಮ ನೈಕಿ ಫಿಲ್ಲಾ ಗುಚ್ಚಿ ಈ ಥರ ಎಲ್ಲ ಕಂಪ್ನಿದ್ದು ಶೂಸು ನನ್ನತ್ರ ಇದೆ ನಾನು ಎಲ್ಲ ಶೂನು ಯೂಸ್ ಮಾಡಿದ್ದೀನಿ ಮೊದಲಿಗೆ ನಾನು ಫರ್ಸ್ಟು ಶೂ ಪರ್ಚೇಸ್ ಮಾಡಿದ್ದು ಯಾವುದು ಪೂಮ ಪೂಮಾ ಅದು ತ್ರೀ ಮೂರುವರೆ ಸಾವಿರ ರೂಪಾಯಿ ಒಂದು ಶೂ ಪೂಮ ಶೂ ಪರ್ಚೆಸ್ ಮಾಡ್ದೆ ಅದೊಂದು ನನಗೆ ತೊಗೊಂಡು ಅವಾಗಲೇ ನಾನು ಒಂದು ವರ್ಷ ಆಗಿದೆ ಒಂದು ವರ್ಷ ಆಗಿದೆ ಇಲ್ಲಿವರ್ಗೂ ಯೂಸ್ ಮಾಡ್ತಾ ಇದ್ದೀನಿ ಅದು ಇಲ್ಲಿವರೆಗೂ ಚೂರೂ ಕಿತ್ತೋಗಿಲ್ಲ ಒಂಚೂರೂ ಏನೂ ಆಗಿಲ್ಲ ಒಂದು ವರ್ಷ್ದಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು ಅದನ್ನು ಟ್ರೆಕ್ಕಿಂಗಿಗೆ ಯೂಸ್ ಮಾಡಿದ್ದೀನಿ ಡೈಲಿ ಜಿಮ್ಮಿಗೆ ಯೂಸ್ ಮಾಡಿದ್ದೀನಿ ದಿನಾ ಅದನ್ನು ಯೂಸ್ ಮಾಡ್ತೀನಿ ಎಲ್ಲೂ ಚೂರೂ ಒಂದು ಸಹ ಗಮ್ಮು ಸಹ ಬಿಟ್ಟೋಗಿಲ್ಲ ಅಷ್ಟು ಚೆನ್ನಾಗಿದೆಪ್ಪ ಶೂ ಅದು ಮತ್ತು ಆ ಪೂಮ ಶೂ ಅಲ್ಲಿ ಏನೂಂದ್ರೆ ಅದರಲ್ಲಿ ಫುಲ್ಲು ಏರ್ ಕಂಡೀಷನ್ಸ್ ಥರ ಇರುತ್ತೆ ಲೈಕ್ ಒಳಗಡೆ ಸ್ವೆಟ್ ಆಗೋಲ್ಲ ಜಾಸ್ತಿ ಸ್ವೆಟ್ ಆಗೋಲ್ಲ ನಿಮ್ಮ ಮಾಮೂಲಿ ಏರ್ ಕಂಡೀಷನ್ ಥರ ಇರುತ್ತೆ ಆ ಶೂ ಹಾಕಿದ್ರೆ ಒಂಥರ ಏನೋ ಕಾಲು ವೇಯ್ಟ್ ಅಂತಲೂ ಅನ್ಸೋಲ್ಲ ಲೈಟ್ ವೇಯ್ಟ್ ಅಂತ ಇರುತ್ತೆ ಚೆನ್ನಾಗಿರುತ್ತೆ ಶೂ ಅದು ಮತ್ತು ಅದು ನಾನು ತೊಗೊಂಡಿರೋದು ಬ್ಲಾಕ್ ಕಲರ್ ಬ್ಲಾಕ್ ಕಲರ್ ಎಲ್ಲ ಡ್ರೆಸ್ಗು ಸಹ ಅದು ಮ್ಯಾಚ್ ಆಗುತ್ತೆ ಎಲ್ಲ ಡ್ರೆಸ್ಗು ಮ್ಯಾಚ್ ಆಗುತ್ತೆ ಆದರಿಂದ ನಮಗೆ ಪ್ರಾ ಆ ಶೂ ಒಳ್ಳೆ ಶೂ ನನಗೆ ಯೂಸ್ ಆಗ್ತಾ ಇದೆ ಯೂಸ್ ಆಗ್ತಾ ಇದೆ ಮತ್ತೆ ನಾನು ಅದನ್ನು ನಾನು ಈಗ ಚಿಕ್ಮಂಗ್ಳೂರ್ಗೆಲ್ಲ ಟ್ರೆಕ್ಕಿಂಗ್ ಹೋದಾಗೆಲ್ಲ ಅದೇ ಶೂನ ಹಾಕ್ಕೊಂಡು ಹೋಗಿದ್ದೆ ಅದೇ ಶೂನ ಹಾಕ್ಕೊಂಡು ಹೋಗಿ ಟ್ರೆಕ್ಕಿಂಗೂ ಮಾಡಿದ್ದೀನಿ ಟ್ರೆಕ್ಕಿಂಗ್ ಮಾಡ್ದಾಗ್ಲೂ ಸಹ ಎಲ್ಲೂ ಒಂದು ಚೂರೂ ಕಿತ್ತೋಗಿಲ್ಲ ಮಳೇಲ್ಲಿ ಬಿಸ್ಲಲ್ಲಿ ನೆನೆಸ್ದ್ರು ಸಹ ಇಲ್ಲಿವರೆಗೂ ಅಯ್ಯೋ ಒಂಚೂರು ಕಲರು ಸಹ ಶೇಡ್ ಆಗಿಲ್ಲ ಹೆಂಗೆ ನಾನು ತೊಗೊಂಡಾಗ ಹೆಂಗಿತ್ತು ಈಗಲೂ ಹಂಗೇ ಇದೆ ಲೈಕ್ ಪೂಮ ಸಿಂಬಲ್ ಮಾತ್ರ ಹೆಂಗೆ ಹೆಂಗ ಇತ್ತೂ ಒರ್ಜಿನಲ್ ಹಂಗೇ ಇದೆ ಆದ್ದರಿಂದ ಹೇಳ್ತೀನಿ ನಾನು ಅದು ಆ ಶೂ ಮಾತ್ರ ನಿಜ ನನ್ಗೆ ಇಷ್ಟ ಮತ್ತೆ ನೀನು ಶೂ ಯೂಸ್ ಮಾಡೋದ್ರಿಂದ ನಿಮ್ಗೆ ಎಲ್ಲೂ ಕಾಲಿಗೇನೂ ನೋವಾಗೋಲ್ಲ ಎಲ್ಲೂ ಏಟಾಗೋಲ್ಲ ನಿನ್ನ ನಿನ್ನ ಕಾಲು ಚೆನ್ನಾಗಿರುತ್ತೆ ಆ ಶೂ ಯೂಸ್ ಮಾಡ್ರೆ ನಿನ್ಗೆ ಎಲ್ಲೂ ಏಟಾಗೋಲ್ಲ ಬಟ್ ಅದನ್ನು ಫ್ಲಿಪ್ಕಾರ್ಟಲ್ಲಿ ಪರ್ಚೆಸ್ ಮಾಡ್ದೆ ಅದಕ್ಕೆ ಒಂದು ವರ್ಷ ವಾರಂಟಿನೂ ಇತ್ತು ಆ ಶೂಗೆ ಆ ಶೂಗೆ ಒಂದು ವರ್ಷ ವಾರಂಟಿನೂ ಇತ್ತು ನಾನು ತಂದೆ ಎಲ್ಲ ಎಲ್ಲ ಫ್ರೆಂಡ್ಸ್ ಹೇಳಿದ್ರು ಏ ಚೆನ್ನಾಗಿರೋಲ್ಲ ಶೂ ಇದುಂತ ನಾನು ಆವಾಗ ಏನು ಮಾಡ್ದೆ ಯೂಸ್ ಮಾಡಿ ನೋಡಿದ್ಮೇಲೆ ಗೊತಾಯ್ತು ಓಹ್ ಒಳ್ಳೆ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀನಿ ಇದು ವರ್ತಿ ಅಮೌಂಟಿಗೆ ವರ್ತ್ ಇದೆ ಅಂತ ಅನ್ನಿಸ್ತು ಲೈಕ್ ನೋಡೋಕ್ಕು ಫಾರ್ಮಲಲ್ಲು ಚೆನ್ನಾಗಿ ಕಾಣುತ್ತೆ ಕ್ಯಾಜುವಲಲ್ಲು ಚೆನ್ನಾಗಿ ಕಾಣುತ್ತೆ ಸೊ ಅದ್ರಿಂದ ನಮಗೆ ನೀಟಾಗಿ ಶೂ ಬಗ್ಗೆ ನೀಟಾಗಿ ಗೊತ್ತಾಗುತ್ತೆ ನೆಕ್ಸ್ಟು ಅದೆ ಆ ಶೂ ಆ ಶೂ ನಾವು ಯೂಸ್ ಮಾಡಿದ್ರೆ ನಾವು ಎಲ್ಲಾದ್ರು ಹೊರ್ಗಡೆ ಹೋದ್ರು ಅಷ್ಟೇ ಈಗ ನಾನು ಬೆಂಗ್ಳೂರಿಗೆ ಹೋಗಿದ್ದೆ ಒಂದು ಸಲ ಒಂದು ಸಲ ಬೆಂಗ್ಳೂರಿಗೆ ಹೋಗಿದ್ದೆ ಆ ಶೂ ಹಾಕ್ಕೊಂಡು ಹೋಗಿದ್ದೆ ಆ ಶೂ ಹಾಕ್ಕೊಂಡು ಹೋಗಿದ್ದಾಗ ಅಲ್ಲಿ ಎಷ್ಟೊಂದು ಜನ ನನ್ನ ಕೇಳಿದ್ರು ಏ ಯಾವ ಶೂ ಇದು ಎಲ್ಲಿ ತರಿಸ್ಕೊಂಡೆ ಎಷ್ಟು ಎಲ್ಲಿ ತರಿಸ್ಕೊಂಡೆ ಎಷ್ಟಾಯ್ತು ಅದು ಒಂಥರ ಹೈಲೈಟ್ ಹೈಲೈಟಾಗಿ ಕಾಣುತ್ತೆ ಎಲ್ಲಾರು ನೋಡಿದ್ರೆ ಓಹ್ ಎಷ್ಟಾಯ್ತು ಅಮೌಂಟು ಅಂತ ಲೈಕ್ ಅದಕ್ಕೆ ನನಗೆ ಆ ಶೂ ಮೇಲೆ ಸಕ್ಕತ್ತ ಇಷ್ಟ ಮತ್ತೆ ಆ ಪ್ರಾಡಕ್ಟು ನಾವು ಬೇಜಾನ ಮಳೆಯಲ್ಲಿ ಸಹ ನೆಂದು ಹೋಗಿತ್ತು ಮಳೆಯಲ್ಲಿ ನೆನೆದ್ರೂನೂ ಅದು ಬೇಗ ಒಣಗೋಗುತ್ತೆ ಬೇಗ ಡ್ರೈ ಡ್ರೈ ಸಿಸ್ಟಮ್ ಅದರಲ್ಲಿದೆ ಬೇಗ ಡ್ರೈ ಸಿಸ್ಟಮ್ ಅದಲ್ಲಿದೆ ಬೇಗ ನೀವು ಮಳೆಯಲ್ಲಿ ನೆನೆದಿದ್ದ ತಕ್ಷಣ ಅಷ್ಟೇ ಅದು ಒಂದು ಆಫನ್ ಅವರಲ್ಲಿ ಹೊರಗಡೆ ಇಟ್ಟು ಬಿಟ್ರೆ ಫುಲ್ ಒಣಗೋಗುತ್ತೆ ನಾನು ನೈಟ್ ಮಳೇಲ್ಲಿ ನೆನೆದು ಹೋಗಿ ಬಿಟ್ಟಿತ್ತು ನಾನು ಶೂ ನೋಡಿರ್ಲಿಲ್ಲ ಅದನ್ನು ನಾನು ಬೆಳಗ್ಗೆ ಹಾಕ್ಕೊಂಡು ಆಫೀಸಿಗೆ ಹಾಕ್ಕೊಂಡು ಹೋಗ್ಲೇಬೇಕಾಗಿತ್ತು ಅದನ್ನು ಸೊ ಅದಕ್ಕೆ ಏನು ಮಾಡಿದೆ ತಂದು ಬಿಸ್ಲಲ್ಲಿ ಇಟ್ಟೆ ಆಟೋಮ್ಯಾಟಿಕ್ ಆಗಿ ಕ್ಲಿಯರ್ ಆಯ್ತು ಆಟೋಮ್ಯಾಟಿಕ್ ಆಗಿ ಆಯ್ತು ಕ್ಲಿಯರ್ ಆಯ್ತು ಆದ್ದರಿಂದ ನನಗೆ ಶೂ ಇಷ್ಟ ಆಯ್ತು ಅದರ ಇದು ಮತ್ತೆ ನಂದು ಒಳ್ಳೆ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಮತ್ತದೇ ಶೂನ ನಾನು ಬಿಸಿಲಲ್ಲಿ ಒಂದು ಸ್ವಲ್ಪ ದಿನ ಮರೆತ್ಬಿಟ್ಟು ನಾನು ಬಿಸಿಲಲ್ಲಿ ಇಟ್ಬಿಟ್ಟಿದ್ದೆ ಆ ಬಿಸ್ಲಲ್ಲಿ ಇಟ್ಟಿದ್ರೂ ಸಹ ಕಲರ್ ಒಂಚೂರೂ ಶೇಡ್ ಆಗಿಲ್ಲ ಯಾವಾಗ ನಾನು ತೊಗೊಂಡಾಗ ಹೆಂಗಿತ್ತೋ ಈಗ್ಲೂ ಹಂಗೇ ಇದೆ ನಮ್ಮಮ್ಮ ಅದೆ ಅಂತಾರೆ ಏ ತೊಗೊಂಡು ಆಗ್ಲೇ ಒಂದು ವರ್ಷ ಆಯ್ತಲ್ಲ ಆದ್ರೂ ಎಷ್ಟು ಚೆನ್ನಾಗಿದೆ ಅಲ್ಲ ಶೂ ಹೆಂಗೆ ಇದು ಅಂತಾರೆ ನಾನು ಆವಾಗ ಅಂತಿದ್ದೆ ಏ ಬ್ರ್ಯಾಂಡೆಡ್ ಅಲ್ವೇನಮ್ಮಾ ಅದಕ್ಕೆ ಶೂ ಯೂಸ್ ಆಗುತ್ತೆ ಅಂತ ಅಂದೆ ಮತ್ತು ಅದೇ ಶೂನ ನಾನು ಡೈಲಿ ಜಿಮ್ಮಲ್ಲು ಯೂಸ್ ಮಾಡ್ತೀನಿ ಸೋಲ್ ಕೆಳಗಡೆ ಸೋಲ್ ಇರುತ್ತಲ್ಲ ಅದು ಸಹ ಚೂರು ಸೌದಿಲ್ಲ ನಾನು ಒಂದ್ವರೆ ವರ್ಷದಲ್ಲಿ ಜಿಮ್ಮಲ್ಲಿ ಯೂಸ್ ಮಾಡಿದ್ರುನೂ ಸಹ ಏನೂ ಒಂದು ವರ್ಷ್ದಿಂದ ಯೂಸ್ ಮಾಡಿದ್ರುನೂ ಏನೂ ಆಗಿಲ್ಲ ನಾನು ತೊಗೊಂಡಾಗ ಹೆಂಗಿತ್ತೋ ಈಗಲೂ ಹಂಗೇ ಇದೆ ಶೂ ಮಾತ್ರ ಬೆಸ್ಟು ನಾನು ಹೇಳ್ತಿದೀನಲ್ಲ ಒಳ್ಳೆ ಶೂ ಚೆನ್ನಾಗಿ ಬಾಳಿಕೆ ಬರುತ್ತೆ ನಾನು ಅಮ್ಮ ಹೇಳ್ತಿದ್ರು ಏ ಶೂ ಏನು ಥೂ ಅನ್ನೋವ್ರು ನಾನು ಹೇಳ್ತಿದ್ದೆ ಎಷ್ಟು ದಿನ ಹಾಕ್ಕೊತೀಯ ಶೂನ ಅಂತ ಬಟ್ ಅದು ಕ್ವಾಲಿಟಿ ಹಂಗಿದೆ ಈಗಲೂ ಸಹ ಯೂಸ್ ಮಾಡ್ತೀನಿ ನಾನು ಹೆಂಗಿತ್ತೋ ಈಗಲೂ ಹಂಗೇ ಇದೆ ಅದಕ್ಕೆ ಯೋಚನೆ ಮಾಡ್ತಿದ್ದೆ ಬೆಸ್ಟ್ ಪ್ರಾಡಕ್ಟ್ ಇದು ನಾನು ಅದೇ ನನ್ನ ಫ್ರೆಂಡ್ಸ್ಗೂ ನಾನು ತರಿಸ್ಕೊಂಡ್ಮೇಲೆ ನನ್ನ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡ್ದೆ ಏ ಇದು ನೋಡ್ರೋ ಚೆನ್ನಾಗಿ ಯೂಸ್ ಇದೆ ಯೂಸ್ ಆಗುತ್ತೆ ಅಂತ ಅಂದೆ ತಿರುಗ ಅವರು ಎಲ್ಲ ತರಿಸ್ಕೊಂಡ್ರು ತಿರುಗ ಈಗ ಅವ್ರೂ ಯೂಸ್ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಏ ಬೆಸ್ಟ್ ಶೂ ಕಣಪ್ಪ ಏನೂ ಆಗಿಲ್ಲ ಇಷ್ಟು ವರ್ಷ ಆದರೂ ಅಂತ ಅಂತಾರೆ ಸೊ ಅದಕ್ಕೆ ನನಗೆ ಅದು ಇಷ್ಟ ಅದಕ್ಕೆ ಆ ಶೂನ ಎಷ್ಟು ಯಾರಿಗೆ ಬೇಕಾದ್ರೂ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಇದೇ ನನ್ನ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ನನ್ನ ಪ್ರಾಡಕ್ಟ್ ಒನ್ ಬಗ್ಗೆ ತ್ಯಾಂಕ್ಯು